ಹಲೋ ಹಾಂ ಐಡಿಯಲ್ ಐಸ್ ಕ್ರೀಮ್ ಹೇಳಿ ಹೌದು ಹೇಳಿ ಯಾವ ಐಸ್ ಕ್ರೀಮ್ ಬೇಕು ನಿಮಗೆ ಯಾವ ಫ್ಲೇವರಿದ್ ಐಸ್ ಕ್ರೀಮ್ ಬೇಕು ವೆನಿಲ್ಲ ಫ್ಲೇವರಲ್ಲಿಯಾ ಅದರಲ್ಲಿ ಕಪ್ ಐಸ್ ಕ್ರೀಮ್ ಮತ್ತೆ ಫ್ಯಾಮಿಲಿ ಪ್ಯಾಕ್ ಸಹ ಬರ್ತದೆ ನಿಮಗೆ ಪ್ರೋಗ್ರಾಮ್ ಫಂಕ್ಷನಿಗಾದ್ರೇ ಕಪ್ ಐಸ್ ಕ್ರೀಮ್ ಕೊಡ್ಬೋದು ಇಲ್ಲಂದ್ರೆ ಫ್ಯಾಮಿಲಿ ಪ್ಯಾಕ್ ಕಟ್ ಕಟ್ ಸ್ಲೈಸ್ ಮಾಡಿ ಕೊಡ್ಬೋದು ಮತ್ತೆ ಅದರಲ್ಲಿ ಸ್ಕೂಪ್ಸ್ ಎಲ್ಲ ಬರ್ತದೆ ವೆನಿಲ್ಲ ಫ್ಲೇವರಲ್ಲಿ

ಅದು ಟೆನ್ ರುಪೀಸಿಂದ ಸ್ಟಾರ್ಟ್ ಆಗ್ತದೆ ವೆನಿಲ್ಲ ಫ್ಲೇವರ್ ಕಪ್ ಐಸ್ ಕ್ರೀಮ್ ಹಾಂ ನಿಮ್ಗೆ ಎಷ್ಟು ಹೌದಾ ಫೈವ್ ತೌಸಂಡ್ ಆಗ್ತದೆ ಮತ್ತೆ ನಿಮಗೆ ಕಮ್ಮಿ ಮಾಡಿ ಕೊಡುವ ಎಲ್ಲಿಗೆ ಇದು ಆರ್ಡರ್ ಉಡುಪಿಗಾ ಅಡ್ರಸ್ಸು ಹಾಂ ಹಾಂ ಯಾವ ಡೇಟಿಗೆ ಬೇಕಿತ್ತು ಆಯಿತು ಐನೂರು ಅಲ್ಲ ಅದು ಯಾವತ್ತು ಫಂಕ್ಷನ್ ಯಾವಾಗ ಅಂದರೆ ಬೆಳಗ್ಗೆ ಫಂಕ್ಷನಾ ಅಥವಾ ನೈಟ್ ಫಂಕ್ಷನಾ ಐನೂರದ್ದು ವೆನಿಲ್ಲಾ ಆರ್ಡ್ ಇದು ಮಾಡುವುದಲ್ಲ ಬುಕ್ ಮಾಡುವುದಲ್ಲ ಕಪ್ ಐಸ್ ಕ್ರೀಮ್ ಅಲ್ಲ ಹಾಂ ಕೊಡ್ಬಹುದು ಹಾಂ ಯಾವುದು ವೆನಿಲ್ಲ ಅಲ್ಲ ನಿಮಗೆ ಟೇಸ್ಟ್ ಮಾಡಲಿಕ್ಕೀಗ ಕಪ್ ಐಸ್ ಕ್ರೀಮೇ ಅಲ್ಲ ಟೇಸ್ಟ್ ಮಾಡಲಿಕ್ಕೆ ಆಯಿತು ಕೊಡ್ತೇವೆ ಟೇಸ್ಟ್ ಮಾಡಲಿಕ್ಕೆ ಮತ್ತೆ ಬೇಕಾದರೆ ಆರ್ಡರ್ ಕ್ಯಾನ್ಸಲ್ ಮಾಡಿ